ಹಾಂ ನಮಸ್ತೆ ಹೇಳಿ ಏನಾಗಬೇಕಿತ್ತು

ಹಾಂ ಹಾಂ ಅಯ್ಯೋ ಒಳ್ಳೆಯ ಶಿಕ್ಷಕರು ಇದ್ದಾರೆ ಕಾಲೇಜ್ ವಾತಾವರಣ ಎಲ್ಲ ಚೆನಾಗಿದೆ ಯಾವಾಗಲೂ ಒಳ್ಳೆಯ ಮಾರ್ಕ್ಸ್ ಬರತ್ತೆ ಹ್ಞೂ ಚೆನಾಗಿದೆ ಕಾಲೇಜ್ ಮುಂಚೆ ಎಲ್ಲಿ ಓದಿದ್ದು

ಹೌದಾ ಎಸ್ ಎಸ್ ಎಲ್ ಸಿ ಎಷ್ಟು ಮಾರ್ಕ್ಸ್ ಬಂದಿತ್ತು ಹೌದಾ ಯ ತುಂಬ ಚಂದ ತಗ್ದಿದ್ದಾಳೆ ಯಾವ ವಿಷಯ ತಕೊಬೇಕಂತ ಇದ್ದಾಳೆ ಹೌದಾ ಅಪ್ಲಿಕಾ ಅಪ್ಲಿಕೇಶನ್ ಫಾಮ್ ಎಲ್ಲ ಫಿಲ್ ಅಪ್ ಮಾಡಿ ಆಧಾರ್ ಕಾರ್ಡ್ ಬೇಕು ಆಮೇಲೆ ಆದಾಯ ಪ್ರಮಾಣ ಪತ್ರ ಬೇಕು ಜಾತಿ ಪ್ರಮಾಣ ಪತ್ರ ಬೇಕು ಟಿ ಸಿ ಏನಾದರೂ ತಂದಿದ್ದೀರಾ

ಹೌದಾ ಹ್ಞೂ ಅಡಿಯಿಲ್ಲ ಅದು ಫೀಸ್ ಐವತ್ತು ಸಾವಿರ ಆಗತ್ತೆ ಅಡಿಯಿಲ್ಲ ಅರ್ಧ ಅರ್ಧ ಕಟ್ಟಿ ಪರವಾಗಿಲ್ಲ ಸೆಪ್ಟೆಂಬರ್ ಒಂದರಿಂದ ಸ್ಟಾರ್ಟ್ ಆಗತ್ತೆ ಹಾಂ ಅವಾಗ ಇಲ್ಲಿ ಹಾಂ ಎಲ್ಲ ತರಬೇತಿನೂ ಇದೆ ನೀವೆ ಕಳ್ಸದಾದರೆ ಇಲ್ಲೇ ಕಳಿಸಿ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆಗತ್ತೆ ಹ್ಞೂ ಮತ್ತು ಬೇರೆ ಇದೆ ನೀವು ಕಳ್ ಹಾಂ ಫಸ್ಟ್ ಇಯರ್ ಇಂದಾನೆ ತರಬೇತಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಂ ಓಕೆ ಬಂದು ಇಲ್ಲೇ ಬಂದು ಅಡ್ಮಿಶನ್ ಮಾಡಿಸಿ ಹಾಂ ಹಾಂ ಬಾಯ್